ಅಲೋ ನಮಸ್ತೆ ಸರ್ ಹಿಂಗ್ ನಾವು ಬೆಂಗಳೂರಿಂದ ಕೊಪ್ಪಳನ್ನ ನೋಡಕ್ಕೆ ಬರಾಕೊತಿದೀವಿ ಸರ್ ಸ್ವಲ್ಪ ಜನ ಅದಕ್ಕೆ ಕೊಪ್ಪಳದೊಳಗೆ ಏನೇನು ಚೆನ್ನಾಗಿರೋ ಪ್ಲೇಸಸ್ ಅದಾವು ಅವೆಲ್ಲ ತಿಳ್ಕೊಳ್ಬೇಕಿತ್ತು ಸರ್ ನಾವು

ಹಾಂ ಸರ್

ಹ್ಞೂ ಹ್ಞೂ ಹ್ಞೂ ಹ್ಞೂ ಈಗ ನಾವು ಒಂದು ಹತ್ತು ಜನ ಫ್ರೆಂಡ್ಸೆಲ್ಲ ಸೇರಿ ಬರ್ ಬರ್ತಿದ್ದೀವಿ ಸರ್ ಅದಕ್ಕೆ ಏನೇನು ಜಾಗ ನೋಡೋಕ್ಕೈತಿ ಒಂದು ವಾರ ಹಂಗೆ ಬರಕುಂತೇವಿ ಏನೇನು ಜಾಗ ನೋಡಲಿಕ್ಕೈತಿ ಅಂತ ತಿಳ್ಕೊಳ್ಳೋಕ್ಕೆ ಕಾಂಟ್ಯಾಕ್ಟ್ ಮಾಡೀವಿ ಹಾಂ ಹಾಂ ಹಾಂ ಹ್ಞೂ

ಹ್ಞೂ ಹ್ಞೂ ಹಾಂ ಹಾಂ ಹಾಂ

ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಸರ್ ಹೌದು ಹಾಂ ಅದೇ ನಮ್ಮ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಸ

ಸರಿ ಒಂದು ವಾರ ಹಂಗಿರ್ತಿವಿ ನಮ್ಗೆ ಉಳ್ಕೊಳ್ಲಿಕ್ಕೆ ಒಂದು ಮತ್ತು ಫುಡ್ಡಿಗೊಂದು ವ್ಯವಸ್ಥೆ ಆಗ್ಬಿಟ್ರೆ ಸಾಕು ಸರ್ ಆಮೇಲೆ ನೀವು ಹೇಳಿದ್ ಜಾಗ ಎಲ್ಲ ನೋಡ್ಕೊಳ್ಬೋದು ಹಾಂ ಹಾಂ ಸರಿ ಸ

ಆಂ ಬರ್ಲು ಬರಲಿಕ್ಕೆ ಒಂದು ಒಂದು ಮೂರು ನಾಲ್ಕು ದಿನ ಮುಂಚೆ ಹೇಳಿರ್ತೀವಿ ಸರ್ ಎಷ್ಟು ಜನ ಬರ್ತೀವಿ ಮತ್ತು ಎಲ್ಲಿ ಏನೇನು ಒಳ್ಳೆಯ ಒಳ್ಳೆಯ ಹೋಟೆಲ್ಸ್ ಅದಾವು ಎಲ್ಲಾದ್ರ ಬಗ್ಗೆಯೂ ಕೇಳ್ತೀನಿ ಸರ್ ಅವಾಗ ಹಾಂ ಹಾಂ ಹಾಂ ಹಾಂ ಸರ್ ಹಾಂ ಸ್ ತ್ಯಾಂಕ್ಸ್ ಸ ಟ್ಯಾಂಕ್ಸ್ ಹ್ಞೂ ಹ್ಞೂ